ನನ್ನ ಕಾಲೇಜು ಡಿಗ್ರಿ ನಾನು ಓದುವ ಸಮಯದಲ್ಲಿ ನನಗೆ ನನ್ನ ಗುರುಗಳು ಶಿಕ್ಷಕರೂ ಆದಂಥ ಅವರು ನನಗೆ ಇವತ್ತಿಗೂ ಪರಿಚಯ ಇದ್ದಾರೆ ಅವರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಯಾಕೆಂದ್ರೆ ನನಗ್ ಗೊತ್ತಿಲ್ಲದಿರೋಂಥ ವಿಚಾರಗಳನ್ನು ಅವರು ನನಗೆ ತಿಳಿಸ್ಕೊಟ್ಟಿದಾರೆ ನನಗೆ ಹೇಳ್ಕೊಟ್ಟಿದಾರೆ ಆದ್ದರಿಂದ ಅವರು ನನಗೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಹೇಳುವಂಥ ಒಂದು ವಿಚಾರದಲ್ಲಿ ನಾನು ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ ಅದರಂತೆ ಕೂಡ ನಾನು ನನ್ನ ನನ್ನಲ್ಲಿ ನಾನು ಅಳ್ವಡ್ಸ್ಕೊಂಡಿದ್ದೀನಿ ಆದ್ದರಿಂದ ಇವತ್ತಿಗೂ ನಾನು ಅದ್ರ ಬಗ್ಗೆ ಯಾವುದೇ ರೀತಿಯಂತಾದ್ರೂ ನಾನು ನನ್ಗೆ ತಿಳಿದಿರೋಂಥದ್ದು ಬೇರೆಯವರಿಗೆ ಹೇಳ್ತೀನಿ ಮತ್ತು ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ನನ್ನ ಕಾಲೇಜಿನ ಸ್ನೇಹಿತರು ಕೂಡ ಅವ್ರಿಗೂ ಅವರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀವಿ ಅವರೂ ನನ್ಗೆ ಹೆಚ್ಚು ಸಹಾಯ ಮಾಡಿದ್ದಾರೆ ನಾನೂ ಅವ್ರಿಗೆ ಹೆಚ್ಚು ಸಹಾಯ ಮಾಡಿದ್ದೀನಿ ಆದ್ದರಿಂದ ಒಂದು ತಿಳಿದಿರೋಂಥ ವಿಚಾರಾನ ಒಬ್ಬರಿಗೊಬ್ರು ಶೇರ್ ಮಾಡ್ಕೊಂಡಿದ್ದೀವಿ ತುಂಬ ಒಂದು ಡಿಗ್ರಿ ಲೈಫಿನಲ್ಲಿ ನ್ ತುಂಬ ಎಲ್ಲರು ಒಂದು ಆತ್ಮೀಯವಾಗಿ ಇದ್ವಿ ಬೆಳೆದಿದ್ವಿ ಕೂಡ ಅದರಿಂದ ನನಗೆ ತುಂಬಾ ಒಂದು ಸಂತೋಷ ಎಲ್ಲರ ಬಗ್ಗೆ ಒಂದು ಸಂತೋಷ ಇದೆ ತುಂಬ ಹ್ಯಾಪಿ ಆಪಿ ಫೀಲಿಂಗಿದೆ